ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೆಸ್ಪಿಗಳನ್ನು ಯಾವಾಗಲೂ ಅದು ಹೇಗಿರುತ್ತೊ ಹಾಗೇ ಮಾಡಕ್ಕೆ ಇಷ್ಟಪಡ್ತೀನಿ ಆದರೆ ನನ್ನ ಮಕ್ಕಳಿಗೆ ಖಾರ ಕಡ್ಮೆ ಇಷ್ಟ ಆಗುತ್ತೆ ಅವ್ರು ಖಾರ ಜಾಸ್ತಿ ಆದ್ರೆ ಇಷ್ಟ ಪಡಲ್ಲ ಕೆಲ್ವೊಂದು ರೆಸ್ಪಿಗಳಲ್ಲಿ ಖಾರಗಳು ಜಾಸ್ತಿ ಹಾಕಿರ್ತಾರೆ ನನ್ಗೆ ಆ ಥರ ಖಾರ ಹಾಕಿದ ತಕ್ಷಣ ಜಾಸ್ತಿ ಖಾರ ಹಾಕಿದ್ರೆ ನನ್ನ ಮಕ್ಕಳಿಗೋಸ್ಕರ ಮಾಡ್ತಾ ಇರ್ತೀನಿ ಅವ್ರು ತಿನ್ನೋಂಗಿಲ್ಲ ಕೆಲ್ವೊಂದು ಸತಿ ನಾನು ನನ್ನ ಹಸ್ಬೆಂಡಿಗೋಸ್ಕರ ಮಾಡಿ ಮಾಡಿದೆ ಮಾಡಿದಾಗ ನಾ ಏನು ಮಾಡ್ತೀನಿ ಅಂತಂದರೆ ಖಾರ ಜಾಸ್ತಿ ಹಾಕ್ತಿನಿ ಅವ್ರು ಹೇಗೆ ರೆಸ್ಪಿಗಳನ್ನು ಹೇಳಿರ್ತಾರೊ ಹಾಗೆ ಮಾಡಕ್ಕೆ ಇಷ್ಟ ಪಡ್ತೀನಿ ಸ್ಪೆಷಲಿ ರಸಮ್ ನಾನೊಂದು ಸಲ ರಸಮ್ ಮಾಡಿದ್ದೆ ಅದಕ್ಕೆ ನಾನು ಅವ್ರು ಹೆಂಗೆ ಹೇಳಿದ್ರು ಹಾಗೆ ಎಲ್ಲ ರೆಸ್ಪಿಗಳನ್ನು ಮ ಹಾಕಿ ಮಾಡಿದ್ದೆ ಅವಾಗ ನನ್ನ ಗಂಡ ಇಷ್ಟ ಪಟ್ಟು ಅದನ್ನು ಸ್ ತಿಂದರು ಬಟ್ ನನ್ನ ಮಕ್ಕಳು ಖಾರ ಇದೆ ಅಂತ ಹೇಳಿ ಹೇಳಿದರು ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ನಾನು ಖಾರ ಇರೋ ರೆಸ್ಪಿಗಳನ್ನು ಒಂದು ಸ್ವಲ್ಪ ಖಾರ ಕಡಿಮೆ ಮಾಡಿಕೊಂಡು ಮಾಡ್ತೀನಿ ಆಮೇಲೆ ಸ್ವೀಟ್ ಜಾಸ್ತಿ ಸ್ವೀಟ್ ಇರುತ್ತಲ್ಲ ಆ ಸ್ವೀಟ್ ನನ್ನ ಹಸ್ಬೆಂಡ್ ಸ್ವೀಟ್ ಇಷ್ಟಪಡಲ್ಲ ಜಾಸ್ತಿ ಅಂಥ ಸ್ವೀಟ್ ಐಟಮ್ಸ್ಗಳಿಗೆ ನಾನು ಸ್ವೀಟನ್ನ ಕಡಿಮೆ ಯೂಸ್ ಮಾಡಿ ಮಾಡ್ತೀನಿ ಆಮೇಲೆ ಕೆಲವೊಂದು ರೆಸ್ಪಿಗಳಲ್ಲಿ ಸ್ಪೆಷಲಿ ಸ್ವೀಟ್ ರೆಸ್ಪಿಗಳಲ್ಲಿ ಏನು ಮಾಡ್ತಾರಂದರೆ ಸಿಹಿ ಜಾಸ್ತಿ ಹಾಕಿರ್ತಾರಲ ನನ್ಗೆ ಆ ಥರ ಇಷ್ಟ ಆಗಲ್ಲ ನಾನು ಸಿಹಿ ಕಡಿಮೆ ಮಾಡಿಕೊಂಡು ಮಾಡ್ತೀನಿ ನನಗೆ ಸ್ಪೈಸಿ ಮತ್ತು ಕೆಲವೊಂದು ಹುಳಿ ಐಟಮ್ಸ್ನ ಕಡಿಮೆ ಯೂಸ್ ಮಾಡ್ತೀನಿ ನನಗೆ ಕಡಿಮೆ ಯೂಸ್ ಮಾಡಿದರೆ ಅದು ಚೆನ್ನಾಗಿ ಅನ್ಸುತ್ತೆ ನಾನೊಂದು ಸಲ ಏನು ಮಾಡಿದೆ ಪಾಯಸ ಮಾಡಿದ್ದೆ ಅವರು ಪಾಯ್ಸಕ್ಕೆ ಸಕ್ರೆ ಹಾಕಿದ್ದರು ನನಗೆ ಅವ್ರು ಸಕ್ರೆ ಹಾಕಿದ್ದು ನಂಗೆ ಇಷ್ಟ ಆಗಲಿಲ್ಲ ಪಾಯಸನ ನಾನೊಂದು ಸಲ ಅವ್ರು ರೆಸ್ಪಿ ಒಳಗೆ ಸಕ್ರೆ ಬದಲು ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿ ಅದನ್ನು ಮಾಡಿದ್ದೆ ನನ್ನ ಗಂಡ ಇಷ್ಟ ಪಟ್ಟರು ನನ್ನ ಹಸ್ ಮಕ್ಳೂ ಇಷ್ಟ ಪಟ್ಟರು ಮತ್ತು ಅವತ್ತು ನಮ್ಮ ಮನೆಗ್ ರ ಗೆಸ್ಟ್ ಬಂದಿದ್ದರು ಅವರು ಕೂಡ ಇಷ್ಟ ಪಟ್ಟರು ಬೆಲ್ಲ ಕಡಿಮೆ ಯೂಸ್ ಮಾಡೋದಕ್ಕಿಂತ ಇದು ಸಕ್ಕರೆ ಜಾಸ್ತಿ ಯೂಸ್ ಮಾಡೋದಕ್ಕಿಂತ ನಾವು ಬೆಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ ಆಮೇಲೆ ಕೆಲವೊಂದು ರಸಮ್ಮು ಆಮೇಲೆ ಪುಳಿಯೋಗರೆ ಪೌಡರ್ ಮಾಡಿದಾಗ ಅವನ್ನೆಲ್ಲ ನಾನು ಸ್ಪೈಸಿನ ಕಡ್ಮೆ ಮಾಡಿಕೊಂಡು ಆಮೇಲೆ ಕೆಲವೊಂದು ಐಟಮ್ಸ್ನ ಕಡಿಮೆ ಯೂಸ್ ಮಾಡಿಕೊಂಡು ಮಾಡ್ತೀನಿ ಕೆಲ್ವೊಂದು ಸತಿ ಅವರು ಮಾಡಿರೋ ರೆಸ್ಪಿಗೆ ತಕ್ಕಂಗೆ ಮಾಡ್ತೀನಿ ಅವಾಗುನೂ ಚೆನ್ನಾಗಿ ಅನಿಸುತ್ತೆ ಅವ್ರು ಏನಾದರೂ ಚೇಂಜಸ್ ಇದ್ದದ್ನ ಹೇಳಿದರೆ ನನ್ನ ಅಸ್ಬೆಂಡು ಅವಾಗ ಅದನ್ನು ಚೇಂಜ್ ಮಾಡ್ತೀನಿ ನನಗೋಸ್ಕರ ಅಂತ ನಾನು ತುಂಬ ಇಷ್ಟ ಪಟ್ಟು ಮಾಡ್ಕೊಳ್ಳೋದು ಅಂತಂದರೆ ಪುಳಿಯೋಗರೆ ಪುಳಿಯೋಗರೆ ನಾನು ಅವ್ರು ಯಾವ ರೀತಿ ಹೇಳ್ತಾರೊ ಅದನ್ನೇ ನಾನು ನನಗಿಷ್ಟ ಆಗೋ ಹಂಗೆ ಕೆಲ್ವೊಂದು ಸತಿ ಮಾಡ್ಕೊಂಡಿರ್ತೀನಿ ಹೆಚ್ಚು ಅಂದರೆ ನಾನು ನನ್ನ ಹಸ್ಬೆಂಡಿಗೋಸ್ಕರ ಮತ್ತು ಮಕ್ಳಿಗೋಸ್ಕರ ಮಾಡ್ತೀನಿ ಯಾವಾಗಲೂ ಅವ್ರಿಗಿಷ್ಟ ಆಗೋ ಥರನೆ ಮಾಡ್ತೀನಿ ಕೆಲ್ವೊಂದು ರೆಸ್ಪಿಗಳನ್ನು ನಾನು ತುಂಬ ಇಷ್ಟಪಟ್ಟು ಅಂದರೆ ನನ್ನ ಹಸ್ಬೆಂಡಿಗೋಸ್ಕರ ಮಕ್ಕಳಿಗೆ ಸ್ಕೂಲ್ ಟಿಫಿನ್ನಿಗೆ ಕಟ್ಟೊಕ್ಕೋಸ್ಕರ ಮಾಡ್ತೆ ಆಮೇಲೆ ಬೇಗ ಆಗುವಂಥ ಟಿಫಿನ್ ರೆಸ್ಪಿಸನ್ನು ನಾನು ಮಾಡ್ತೀನಿ ಅಡುಗೆ ಮಾಡಬೇಕಾದಾಗ ಒಂದು ಸ ನಾನು ಮಕ್ಕಳಿಗೆ ಅಂತ ಟಿಫಿನಿಗೆ ಕಟ್ಟಬೇಕಲ್ಲ ಬೆಳಗ್ಗೆ ಡಬ್ಬಿಗೆ ಕಟ್ಟಬೇಕು ಅವ್ರು ಬೇಗ ಹೋಗ್ಬಿಡ್ತಾರೆ ಅಷ್ಟರೊಳಗೆ ಸ್ವಲ್ಪ ಟೈಮ್ ಒಳಗೆ ಆಗುವಂಥ ರೆಸ್ಪಿಸು ಆಮೇಲೆ ಶುಗರ್ ಕಂಟೆಂಟ್ ಯೂಸ್ ಮಾಡಲಾರ್ದು ಆಮೇಲೆ ಜಾಸ್ತಿ ಅಕ್ಕಿ ಇವನ್ನೆಲ್ಲ ಯೂಸ್ ಮಾಡಲಾರ್ದೆ ರಾಗಿ ಭತ್ತ ಆಮೇಲೆ ನವ್ಣೆ ನವ್ಣೆ ಪಲಾವ್ ಮಾಡೋದನ್ನೆ ರೈಸ್ ಪಲಾವ್ ಮಾಡೋ ಬದಲು ನವ್ಣೆ ಪಲಾವ್ ಮಾಡೋದರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ನವ್ಣೆ ಪಲಾವು ನಮ್ಮ ಹಸ್ಬೆಂಡಿಗೂ ಈಗ ಆಲ್ಮೋಸ್ಟ್ ಫಾರ್ಟಿ ಪ್ಲಸ್ ಇದೆ ಅದಕ್ಕೋಸ್ಕರ ನಾವಾದಷ್ಟು ಸಿರಿ ಧಾನ್ಯಗಳನ್ನು ಯೂಸ್ ಮಾಡಿ ನಾನು ಅಡುಗೆ ಮಾಡಕ್ಕೆ ಇಷ್ಟ ಪಡ್ತೀನಿ ಸಿರಿ ಧಾನ್ಯ ರೆಸ್ಪಿಗಳನ್ನು ನಾನು ಯೂಸ್ ಮಾಡ್ತೀನಿ ಮತ್ತು ಜಾಸ್ತಿ ಹೇಳ್ಬೇಕು ಅಂತಂದರೆ ನಾನು ಸಿರಿ ಧಾನ್ಯಗಳ ರೆಸ್ಪಿ ಅಂತಂದರೆ ನವ್ಣೆ ಪಲಾವ್ ಮಾಡ್ತೀನಿ ರಾಗಿ ದೋಸೆ ಮಾಡಿದ್ದೀನಿ ಆಮೇಲೆ ರೆಸ್ಪಿಗಳನ್ನು ನೋಡಿಕೊಂಡೆ ನಾನು ಸಿರಿ ಧಾನ್ಯಗಳದ್ದು ಮಿಕ್ಸ್ ವೆಜಿಟೇಬಲ್ ರೆಸ್ಪಿ ಮಾಡಿದ್ದೆ ಮತ್ತು ರಾಗಿ ದೋಸೆ ರಾಗಿ ಇಡ್ಲಿ ಆಮೇಲೆ ರಾಗಿ ಪಡ್ಡು ಮತ್ತು ರವೆ ದೋಸೆ ರವೆ ದೋಸೆ ಮತ್ತು ಶಾವಿಗೆ ಜಾಸ್ತಿ ಯೂಸ್ ಮಾಡಿಕೊಂಡು ದೋಸೆ ಮಾಡಿದ್ದು ಶಾವಿಗೆ ಮತ್ತು ರಾಗಿ ಹಿಟ್ಟು ಮಿಕ್ಸ್ ಮಾಡಿ ದೋಸೆ ಮಾಡಿದ್ದು ಅವೆಲ್ಲ ರೆಸ್ಪಿಗಳನ್ನು ನ ತುಂಬ ಇಷ್ಟ ಪಟ್ಟು ಮಾಡ್ತೀನಿ ನನ್ನ ಹಸ್ಬೆಂಡು ಚಿರೋಟಿ ರವೆಯದ್ದು ಇಡ್ಲಿ ತುಂಬ ಇಷ್ಟ ಪಡ್ತಾರೆ ಆಮೇಲೆ ಶಾವ್ಗೆ ಮತ್ತು ಚಿರೋಟಿ ರವೆನ ಮಿಕ್ಸ್ ಮಾಡಿ ಅದಕ್ಕೆಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿ ನೀಟಾಗಿ ಒಗ್ಗರಣೆ ಹಾಕಿ ಅದನ್ನು ದೋಸೆ ಹದಕ್ಕೆ ಮಿಕ್ಸ್ ಮಾಡಿಕೊಂಡು ಮಾಡುವಂಥ ರೆಸ್ಪಿ ದೋಸೆನ ಅವರು ತುಂಬ ಇಷ್ಟ ಪಟ್ಟು ತಿಂತಾರೆ ಅದಕ್ಕೋಸ್ಕರ ಜಾಸ್ತಿ ನಾನು ಅದೇ ರೆಸ್ಪಿನ ಮಾಡಿರ್ತೀನಿ ಅದಾದಮೇಲೆ ಜಾಸ್ತಿ ಅಂತಂದರೆ ಇಡ್ಲಿ ರವೆ ಇಡ್ಲಿ ಮಾಡ್ತೀನಿ ಈ ಚಿರ್ ಹೋಟಲ್ ಅಂಗಡಿಯಿಂದ ತರೋ ರವೆ ಪಾಕೆಟ್ನ ಯೂಸ್ ಮಾಡದೆ ಚಿರೋಟಿ ರವೆಯದ್ದು ಇಡ್ಲಿ ಮಾಡಿರ್ತೀನಿ ಅದ್ರ ಜೊತೆ ಒಂದುಸ್ವಲ್ಪ ಓಟ್ಸ್ ಮಿಕ್ಸ್ ಮಾಡಿದರೆ ಓಟ್ಸದ್ದು ರೆಸ್ಪಿ ಚೆನ್ನಾಗಿರ್ತಾವು ಅದನ್ನು ಓಟ್ಸ್ ರೆಸ್ಪಿನ ಮಾಡ್ಕೊಂಡಿರ್ತೀನಿ ಚಿರೋಟಿ ರವೆ ಜೊತೆ ಓಟ್ಸ್ನ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಮನೆಯಲ್ ಇರೋ ಇಂಗ್ರೀಡಿಯೆಂಟ್ಸ್ ಯಾವು ಇರುತ್ತೊ ಅದೇ ಇಲ್ಲದೇ ಇರೋದನ್ನು ಬಿಟ್ಟು ಇರೋದನ್ನು ಯೂಸ್ ಮಾಡಿಕೊಂಡು ನಾನು ನನಗೆ ಯಾವ ಥರ ಇಷ್ಟ ನನ್ನ ಮಕ್ಳಿಗೆ ಯಾವ ಥರ ಇಷ್ಟ ನನ್ನ ಹಸ್ಬೆಂಡ್ಗೆ ಯಾವ ಥರ ಇಷ್ಟ ಆ ಥರ ಒಂದು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಮಾಡ್ತೀನಿ ಕೆಲವೊಂದು ಸತಿ ರೆಸ್ಪಿಗಳನ್ನು ನಾನು ಅವ್ರು ಹೇಗೆ ಮಾಡಿರ್ತಾರೊ ಹಾಗೆನೂ ಮಾಡ್ತೀನಿ ಕೆಲ್ವೊಂದು ಸತಿ ಏನು ಮಾಡ್ತೀನಿ ಚೇಂಜ್ ಮಾಡ್ತೀನಿ ಯಾಕಂದರೆ ನನಗೆ ನನ್ನ ಮನೆಯವ್ರು ಯಾವ ಥರ ತಿಂತಾರೆ ಅನ್ನೋದು ಗೊತ್ತು ನನ್ನ ಮಕ್ಕಳು ಯಾವ ಥರ ತಿಂತಾರೆ ಅಂತ ಇಷ್ಟ ಗೊತ್ತು ಅವ್ರಿಗೆ ಇಷ್ಟ ಆಗೋ ಥರ ನಾನು ಅವನ್ನು ಚೇಂಜ್ ಮಾಡ್ಕೋತಿನಿ ಅದನ್ನು ಚೇಂಜ್ ಮಾಡದೇ ಹೋದರೆ ನಾನು ಎಷ್ಟೇ ಇಷ್ಟಪಟ್ಟು ಮಾಡಿದ್ರೂ ಅವರಿಗಿಷ್ಟ ಆಗಿಲ್ಲ ಅಂತಂದರೆ ಅವ್ರು ತಿನ್ನೋದಿಲ್ಲ ಮಕ್ಳು ಅಲ್ಲ ಅವ್ರು ತಿನ್ನೋದಿಲ್ಲ ಅದಕ್ಕೋಸ್ಕರ ನಾನು ಅವ್ರಿಗೆ ಚೆನ್ನಾಗಿರೋ ಟೇಸ್ಟ್ ಬರಲಿ ಅಂತ ಅವ್ರಿಗೊಂದು ಸ್ವಲ್ಪ ಅವ್ರಿಗೆ ಯಾವ ಥರ ಇಷ್ಟನೋ ಆ ಥರ ಚೇಂಜಸ್ ಮಾಡಿಕೊಂಡಿರ್ತೀನಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂದರೆ ಸ್ಕಿಪ್ ಮಾಡಿರ್ತೀನಿ ಚೇಂಜ್ ಮಾಡಿರ್ತೀನಿ ಇಲ್ಲ ಅದರ ಬದಲು ಬೇರೆ ಏನಾದರೂ ಇಂಗ್ರಿಡಿಯೆಂಟ್ಸ್ ಮಿಕ್ಸ್ ಮಾಡಿರ್ತೀನಿ ಇವಾಗ ಒಂದು ಸತಿ ನಾನು ಚಿ ರವೆ ಇಡ್ಲಿ ಮಾಡಿದ್ದೆ ರವೆ ಇಡ್ಲಿಗೆ ರವೆ ಇಡ್ಲಿ ಮತ್ತು ಮೊಸರು ಹಾಕಿ ಒಗ್ಗರಣೆ ಕೊಟ್ಟು ಇಡ್ಲಿ ಮಾಡ್ತಾರೆ ಅವ್ರು ಮಾಡಿರೋ ರೆಸ್ಪಿ ನಾನು ಮನೇಲಿ ರವೆ ಇಡ್ಲಿ ಜೊತೆ ಓಟ್ಸ್ನ ಮಿಕ್ಸರಿಗೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಒಗರಣೆ ಕೊಟ್ಟು ಮಾಡಿದ್ದೆ ಒಗರಣೆ ಕೊಟ್ಟು ಮಾಡಿದ್ದೆ ಅಂತ ನನ್ನ ಮಕ್ಕಳು ತಿನ್ನಲಿಲ್ಲ ಸೊ ಓಕೆ ನೆಕ್ಟ್ಸ್ ಟೈಮ್ ನಾನು ಅದನ್ನು ಒಗ್ಗರಣೆ ಹಾಕದೆ ಹಾಗೇ ಮಾಡಿದ್ದೆ ಅವ್ರಿಗೆ ಇಷ್ಟ ಆಯ್ತು ಅವಾಗ ಅದ್ನ ಇಷ್ಟಪಟ್ಟು ತಿಂದರು ಮಕ್ಕಳು ನನಗೆ ಅದು ತುಂಬ ಖುಷಿ ಅನ್ನಿಸ್ತು ಮಕ್ಕಳು ಅದನ್ನು ಇಷ್ಟಪಟ್ಟು ತಿಂದಾಗ ನಮಗೆ ಚೆನ್ನಾಗಿ ಅನ್ಸುತ್ತೆ ಅದಕ್ಕೋಸ್ಕರ ನಾನು ಅವ್ರಿಗೆ ಯಾವ ಥರ ಚೇಂಜಸ್ ಬೇಕು ಯಾವ ಥರ ಬದಲಾವಣೆ ಬೇಕು ಅವ್ರಿಗೆ ಆ ಬದ್ಲಾವಣೆಗಳನ್ನು ನಾನು ಸೇರ್ಪಡೆ ಸೇರಿಸ್ಕೊಂಡು ಇಷ್ಟ ಪಟ್ಟು ಮಾಡ್ತೀನಿ ನನ್ನ ಸಣ್ಣ ಮಗ ಭಾಳ ಚಿಕ್ಕವ್ನು ಇದ್ದಾನೆ ಈಗ ಅವನು ನಾಲ್ಕು ವರ್ಷ ಅವ್ನಿಗೆ ನಾಲ್ಕು ವರ್ಷ ಅಲಾ ಅವ್ನು ಖಾರ ಜಾಸ್ತಿ ತಿನ್ನಲ್ಲ ಅವ್ನಿಗೆ ಅಂದರೆ ಅಲ್ಲಿ ಕರಿಬೇವಿನ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇವೆಲ್ಲ ಬಂದರೆ ಅವ್ನಿಗೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ನಾನು ಏನೇ ಮಾಡಿದರೂ ಈಗ ಶಾವಿಗೆ ಉಪ್ಪಿಟ್ಟು ಮಾಡಿದರೆ ಅದರಲ್ಲಿ ಜಾಸ್ತಿ ಟಮೇಟೋ ಬೆಳ್ಳುಳ್ಳಿ ಟಮೇಟೊ ಉದ್ದಿನಬೇಳೆ ಕಡಲೆಬೇಳೆ ಇವನ್ನೆಲ್ಲ ಹಾಕಿಬಿಟ್ಟು ಮಾಡ್ತೀನಿ ಬಟ್ ನನ್ನ ಸಣ್ಣ ಮಗ ಇಷ್ಟ ಪಡಲ್ಲಲ ಅದಕ್ಕೋಸ್ಕರ ನಾನು ಅದನ್ನು ಏನು ಮಾಡ್ತೀನಿ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಒಂದು ಸ್ವಲ್ಪ ಕಡಿಮೆ ಹಾಕಿಬಿಟ್ಟು ಅದನ್ನು ಒಗ್ಗರಣೆ ಹಾಕಿಬಿಟ್ಟು ಚೆನ್ನಾಗಿ ಮಾಡ್ತೀನಿ ಅವ್ರಿಗಿಷ್ಟ ಆಗೋ ಹಂಗೆ ನಾನು ಅದನ್ನು ಚೇಂಜಸ್ ಮಾಡ್ಕೊತೀನಿ ಅವ್ರಿಗೆ ಯಾವ ಥರ ಇಷ್ಟವೋ ಆ ಥರ ನಾನು ಅದನ್ನು ಚೇಂಜಸ್ ಮಾಡಿಕೊಂಡ್ಬಿಟ್ಟು ಆಮೇಲೆ ಅವ್ರಿಗೆ ಮಾಡಿರ್ತೀನಿ ಅದನ್ನು ಮತ್ತು ಒಂದು ಸತಿ ನಾನು ನವ್ಣೆ ಪಲಾವ್ ಮಾಡಿದ್ದೆ ನವ್ಣೆ ಪಲಾವ್ ಅಲ್ಲಿ ಮಕ್ಕಳು ಚೆನ್ನಾಗಿ ಇಷ್ಟಪಟ್ಟು ತಿಂದರು ನನ್ನ ಹಸ್ಬೆಂಡುನೂ ಇಷ್ಟಪಟ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿದರು ರೆಸ್ಪಿ ಅವ್ರು ಹೇಗೆ ಹೇಳಿದರು ಹಾಗೇ ಸೇಮ್ ಮಾಡಿದ್ದೆ ಚೆನ್ನಾಗಿ ಆಗಿತ್ತು ಅದರಲ್ಲಿ ಒಂದು ಸ್ವಲ್ಪ ಖಾರ ಕಡಿಮೆನೇ ಹಾಕಿದ್ದರು ಅವರೂ ಕೂಡ ನಾನೂ ಕಡಿಮೆ ಖಾರ ಹಾಕಿದ್ದೆ ಚೆನ್ನಾಗಿ ಆಗಿತ್ತು ನವ್ಣೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಶುಗರ್ ಇರೋರಿಗೆ ಆಯಿತು ಆಮೇಲೆ ಚಿಕ್ಕ ಮಕ್ಳಿಗೆ ಆಯಿತು ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅದ ಮೇಲೆ ಫೈಬರ್ ಜಾಸ್ತಿ ಇರುತ್ತೆ ಹೆಲ್ತ್ನೂ ಚೆನ್ನಾಗಿ ಆಗಿರು ಇರುತ್ತೆ ಅದರಿಂದ ಸೊ ಹಾಗಾಗಿ ನವ್ಣೆ ರಾಗಿ ರಾಗಿ ದೋಸೆ ಆಮೇಲೆ ಬ್ರೌನ್ ರೈಸ್ ಈ ಥರದ್ದ ಅಡುಗೆ ಇನ್ನು ಈ ರೆಸ್ಪಿಗಳನ್ನು ನಾನು ಜಾಸ್ತಿ ನೋಡ್ತೀನಿ ಮತ್ತು ಅದರ ಅದರಲ್ಲಿ ನನಗೆ ಯಾವ್ದು ಬದಲಾವಣೆಗಳು ಇಷ್ಟ ಆಗ್ತವೋ ಮಾಡಬೇಕು ಅಂತ ಅನಿಸುತ್ತೋ ಅದನ್ನು ಮಾಡಿರ್ತೀನಿ ಈ ಥರ ಬದಲಾವಣೆ ಮಾಡೋದರಿಂದ ನನ್ನ ಮಕ್ಕಳು ನನ್ನ ಹಸ್ಬೆಂಡು ನಾವು ಎಲ್ಲರೂ ಇಷ್ಟ ಪಟ್ಟು ತಿಂತೀವಿ ಸೊ ಅದಕ್ಕೋಸ್ಕರ ನಾ ಬದ್ಲಾವಣೆಗಳನ್ನು ಮಾಡ್ಕೊಂಡಿರ್ತೀನಿ ಕೆಲ್ವೊಂದು ಸತಿ ನಾನು ಬದ್ಲಾವಣೆಗಳನ್ನು ಮಾಡಿಕೊಳ್ಳಲ್ಲ ಆ ರೆಸ್ಪಿನೇ ನನ್ಗೆ ಚೆನ್ನಾಗಿ ಅನಿಸುತ್ತೆ ಸೊ ನಾನು ಆ ಥರ ಬದ್ಲಾವಣೆಗಳನ್ನು ಮಾಡ್ಕೊಳ್ಳದೇನೆ ಅದನ್ನು ಮಾಡ್ತೀನಿ ಕೆಲ್ವೊಂದು ಸಲ ಯಾವುದು ಅಡ್ಗೆಯನ್ನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ನಾನು ಯೂಟ್ಯೂಬಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ ಯಾವುದು ಚೆನ್ನಾಗಿ ಅನಿಸುತ್ತೆ ಈಝಿ ಅನಿಸುತ್ತೆ ಕೆಲ್ವೊಂದು ಸತಿ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಹೊರಗಡೆ ಇರ್ತೀವಿ ಅವಾಗೇನೂ ಅಡುಗೆ ಮಾಡಿರಲ್ಲ ರಾತ್ರಿ ಅಡ್ಗೆ ಅಡುಗೆ ಮಾಡ್ಬೇಕು ಅನ್ನಿಸ್ದಾಗ ಏನಾದರೂ ಬೇಗ ಬೇಗ ಮಾಡಬೇಕು ಅಂದರೆ ಅವಾಗ ಫಸ್ಟ್ ಒನ್ ಒನ್ ಐಟಮಲ್ಲೇ ನನಗೆ ಬೇಗ ಮುಗಿಸ್ಬೇಕು ಅಡುಗೇನ ಅಂತ ಅನ್ನಿಸ್ದಾಗ ನಾನು ಬೇಗ ಬಂದು ಗೂ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಬೇಗ ಬೇಗ ಯಾವುದಾದ್ರು ಫಾಸ್ಟಾಗಿ ಆಗುವಂಥ ಸ್ವಲ್ಪ ಇಂಗ್ರೀಡಿಯೆಂಟ್ಸು ಸ್ವಲ್ಪ ದಿನ್ಸಿಗಳನ್ನು ಯೂಸ್ ಮಾಡಿಕೊಂಡು ಮಾಡೋವಂಥದ್ದು ಐಟಮ್ ಯಾವುದಾದ್ರು ಇದ್ರೆ ನಾನದನ್ನು ನೋಡಿಕೊಂಡು ಬೇಗ ಬೇಗ ಮಾಡ್ತೀನಿ ಅದರಲ್ಲಿ ಏನಾದರೂ ಅಕಸ್ಮಾತು ನನ್ನ ಹತ್ರ ಇರಲ್ಲ ಇಲ್ಲ ಅಂದ್ರೆ ಆ ಐಟಂಗಳನ್ನು ನಾನೇನು ಮಾಡ್ತೀನಿ ಅಂತಂದರೆ ಮತ್ತು ಸೇರಿಸ್ಕೊಂಡು ಅಥ್ವಾ ಇರು ಇಲ್ಲದೇ ಇರೋದನ್ನು ಬಿಟ್ಟುಬಿಟ್ಟು ಇರೋದನ್ನಷ್ಟೇ ಹಾಕಿಬಿಟ್ಟು ಮಾಡಿ ನಾನು ಅವ್ರಿಗೆ ಇಷ್ಟ ಆಗೋ ಹಂಗೆ ಮಾಡಿ ಕೊಡ್ತೀನಿ